ಹತ್ತು ಸಾವಿರ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆರು ಲಕ್ಷ ಅರವತ್ತಾರು ಸಾವಿರದ ಐದುನೂರ ಮೂವತ್ತೈದು ಒಂದು ಲಕ್ಷ ಮೂವತ್ತೈದು ಸಾವಿರದ ಐದು ನೂರ ನಲ್ವತ್ತು ಎಂಬತ್ತು ತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ನಾಲ್ಕು ನೂರ ಮೂವತ್ತು